ನಮ್ಮ ಜೀವನೋಪಾಯವು ವಿದ್ಯುತ್ತಿನ ಲಭ್ಯತೆಯ ಮೇಲೆ ಅವಲಂಬಿಸಿದೆಯೇ ಹೌದು ಅವಲಂಬಿಸಿದೆ ಕಾರಣ ವಿದ್ಯುತ್ತಿನ ಅವಶ್ಯಕತೆ ಹಗಲು ಬೇಕು ರಾತ್ರಿ ಬೇಕು ಹಗಲು ಮನೆಯ ಬಳಕೆಗೆ ಉದಾಹರಣೆ

ವಾಟರ

ಫಿಲ್ಟರು ಇದಕ್ಕೆಲ್ಲ ವಿದ್ಯುತ್ತಿನ ಅವಶ್ಯಕತೆ ಬೇಕೇ ಬೇಕಾಗುತ್ತೆ ಒಂದ್ವೇಳೆ ವಿದ್ಯುತ್ ಕಡಿತ ಮಾಡಿದರೆ ಅದರ ಪರಿಣಾಮ ಇಡೀ ದಿನ ಅನ್ನಿಸೋ ಇಡೀ ದಿನ ನಾವುಗಳು ಬವಣೆಪಡ್ಬೇಕಾದಂಥ ಸಂದರ್ಭ ಬರುತ್ತೆ ಉದಾಹರಣೆಗೆ ಫಿಲ್ಟರ್ ನೀರು ಬರಲ್ಲ ನೀರು ಸರಬರಾಜಾಗಲ್ಲ ಭಾಳ ತೊಂದರೆ ಆಗ್ತಾಯಿದೆ ಒಟ್ಟಾರೆ ಇಡೀ ಆವತ್ತಿನ ಜೀವನಕ್ಕೆ ನೀರು ವಿದ್ಯುತ್ ಎರಡೂ ಅವಶ್ಯಕವಾಗಿ ಬೇಕಾಗಿರತ್ತೆ ಒಂದ್ವೇಳೆ ನೀರು ಇಲ್ಲದಿದ್ರೂ ಕಷ್ಟ ವಿದ್ಯುತ್ ಇಲ್ಲದಿದ್ರೆ ನೀರನ್ನು ಬಳಕೆ ಮಾಡೋದು ಬಹಳ ಕಷ್ಟ ಆಗ್ತದೆ ಆದ್ದರಿಂದ ಈ ವಿದ್ಯುತ್ ಕಡಿತದ ಪ್ರಭಾವದಿಂದ ಎಲ್ಲ ಪರಿಣಾಮಗಳನ್ನು ನಾವು ಅನುಭವಿಸ್ತೇವೆ ವಿದ್ಯುತ್ ಕಡಿತದ ಸಮಯದಲ್ಲಿ ಬೆಳಕಿನ ಬೇರೆ ಮೂಲಗಳು ಒಂದು ಸೋಲಾರು ಮತ್ತು ರಾತ್ರಿ ಸಮಯದಲ್ಲಿ ತಾವು ಬೆಳಕಿನ ಬೇರೆ ಮೂಲಗಳು ಯಾವುವು ಇಲ್ಲಿ ಜನರು ಇನ್ವರ್ಟರ್ ಪರ್ಯಾಯಕ್ಕೆ ಬಂದಿದ್ದೇವೆ ಹೇಗೆ ರಾತ್ರಿ ಸಮಯದಲ್ಲಿ ಬೆಳಕಿನ ಅವಶ್ಯಕತೆ ಬೇಕಾದಾಗ ಮೊಂಬತ್ತಿ ಬಳಸ್ತೇವೆ ದೀಪಕ್ಕೆ ಮಡೆ ಮಡಿಕಿನ ಮಡಿಕೆಯ ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಬೆಳಕನ್ನು ಮಾಡ್ಕೊಳ್ತೇವೆ ಇದರ ಜೊತೆಗೆ ಚಾರ್ಜರ್ ಇರುವ ಬ್ಯಾಟ್ರಿಗಳನ್ನು ನಾವು ಈಗೀಗ ಹೆಚ್ಚೆಚ್ಚು ಬಳಸ್ತಾ ಇದ್ದೇವೆ ಈ ಎಲ್ಲದರಿಂದ ಈ ಇವುಗಳೆಲ್ಲದರ ಸಹಾಯದಿಂದ ನಾವು ಬೆಳಕನ್ನು ರಾತ್ರಿ ಸಮಯದಲ್ಲಿ ಪಡೆಯೋದಕ್ಕೆ ಸಹಾಯವಾಗ್ತದೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ